ಹಲೋ ಹ್ಞೂ ಹೇಳಿ ಹಾಂ ಹೌದು ನಾವೇ ಏನಾಗಬೇಕಾಗಿತ್ತು ಹಾಂ ಮ್ಯಾಮ್ ಕೊಡ್ತೀವಿ ನಮ್ಮ ಹತ್ತಿರ ಮೂರು ನಾಲ್ಕು ಇದೆ ಸ್ಕೂಟಿ ಅಂದರೆ ಜೂಪಿಟರ್ ಇದೆ ಆ್ಯಕ್ಟಿವ್ ಹೋಂಡಾ ಆಮೇಲೆ ಎಂಟಾರ್ಕ್ ಇದೆ ನಿಮ್ಗೆ ಯಾವ್ದು ಬೇಕಾಗಿತ್ತು ಮೇಡಮ್ ಸ್ಕೂಟಿ ಅಂತಂದರೆ ಆ್ಯಕ್ಟಿವ್ ಹೋಂಡಾ ಕೊಡೋದಾ ಅಂತಂದರೆ ನಮ್ಮಲ್ಲಿ ಏನಂತಂದರೆ ಈಗ ನೀವು ಒನ್ ಮಂತ್ಗೆ ಅಲ್ಲವಾ ಹೇಳ್ತಾ ಇರೋದು ದಿನಕ್ಕೆ ಇಷ್ಟು ಅಂತ ಚಾರ್ಜ್ ಬೀಳುತ್ತೆ ಈಗ ಒಂದು ತಿಂಗ್ಳಿಗೆ ಅಂತಂದರೆ ನಾವು ಎಲ್ಲನೂ ಪಕ್ಕಾ ಡಾಕ್ಯುಮೆಂಟ್ ಎಲ್ಲ ಇರಬೇಕು ಡಿ ಎಲ್ಲು ಲೈಸೆನ್ಸ್ ಎಲ್ಲ ಇದೆಯಾ ನಿಮ್ಮ ಹತ್ತಿರ ಡಿ ಎಲ್ಲು ಡಾಕ್ಯುಮೆಂಟು ಡಿ ಎಲ್ಲು ಲೈಷನ್ಸು ಈ ಥರ ಇದೆಯಾ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು ಒರ್ಜಿನಲ್ಲೂ ತೊಗೋ ಬರಬೇಕು ಮತ್ತು ಜೆರಾಕ್ಸು ಬೇಕು ಬರ್ತಾ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಇದೂ ಬೇಕು ನಮ್ಗೆ ವೇರಿಫಿಕೇಷನ್ ಇರುತ್ತೆ ಫುಲ್ಲು ಗಾಡಿ ಎಲ್ಲ ಅಂದರೆ ನೀವು ಬರೋ ತನಕ ಒಂದು ಜೆರಾಕ್ಸ್ ನಮ್ಮ ಹತ್ತಿರ ಇರಬೇಕು ನೀವು ಯೂಸ್ ಮಾಡೋವಂಥ ಮೊಬೈಲ್ ನಂಬರ್ ಕೊಡಬೇಕು ಆಮೇಲೆ ನಾವು ಗಾಡಿನಾ ಮೊದಲೇ ಚೆಕ್ ಮಾಡಿ ಕೊಟ್ಟಿರ್ತೀವಿ ಏನೂ ಹಾಗಂದ್ರೆ ಏನೂ ಡ್ಯಾಮೇಜ್ ಇಲ್ಲದೇ ಇರೋ ಥರ ಅಕಸ್ಮಾತ್ ನೀವು ಏನಾದ್ರು ಗಾಡಿ ಏನಾದ್ರು ಸ್ವಲ್ಪ ಸ್ಕ್ರ್ಯಾಚಸ್ ಅದೂ ಇದೂ ಆಯ್ತು ಅಂತಂದರೆ ಅದಕ್ಕೂ ನೀವು ಎಕ್ಸ್ಟ್ರಾ ಕಟ್ಟಿಕೊಡ್ಬೇಕಾಗುತ್ತೆ ನಾವು ಗಾಡಿ ಕೊಡೋಕ್ಕು ಮುಂಚೆ ಫುಲ್ ಒಂದು ಸಾರಿ ಫುಲ್ ಸರ್ವೀಸ್ ಮಾಡಿ ಕೊಟ್ಟಿರ್ತೀವಿ ನೀವೂ ಅಷ್ಟೇ ಕೊಡಬೇಕಾದ್ರೆ ನಮಗೆ ಅಂದರೆ ಅದು ಹೊರ್ಗಡೆ ಎಲ್ಲೂ ಸರ್ವೀಸ್ ಮಾಡ್ಸೋಂಗಿಲ್ಲ ನಮ್ಮ ಹತ್ತಿರನೇ ಏನಾದರೂ ಈಗ ತಂದು ಕೊಡ್ತೀರಲ್ಲ ತಂದು ಕೊಟ್ಟಾಗ ಏನಾದ್ರು ಡ್ಯಾಮೇಜಸ್ ಇತ್ತು ಅಂತಂದರೆ ಅದಕ್ಕೆಲ್ಲ ಕಾಸ್ಟ್ ಆಗುತ್ತೆ ನೀವು ಇವಾಗ ಸ್ವಲ್ಪ ಪೇ ಮಾಡ್ಬಿಟ್ ಇಸ್ಕೊಂಡು ಹೋಗ್ಬೇಕು ಮತ್ತು ಗಾಡಿ ತಂದು ಕೊಡ್ತಿರಲ್ಲ ಅವಾಗ ಫುಲ್ ಅಮೌಂಟ್ ಪೇ ಮಾಡಬೇಕು ಇಂಕ್ಲೂಡಿಂಗ್ ಏನಾದರು ಡ್ಯಾಮೇಜ್ ಆಗಿದ್ದರೆ ಗ್ಲಾಸು ಮಿರರು ಆ ಥರ ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಅದಕ್ಕೆಲ್ಲಾ ಚಾರ್ಜಸ್ ಕೊಡಬೇಕಾಗುತ್ತೆ ಯಾವ ಊರಿಂದ ನಾ ನಾಗುರಿಂದನಾ ಮ್ಯಾಮ್ ಅದು ಕೊಡ್ತೀವಿ ಹ್ಞೂ ಕೊಡ್ತೀವಿ ನೀವು ಬಂದು ಒಂದು ಸಲ ಮೀಟ್ ಮಾಡಿ ಮೀಟ್ ಮಾಡ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸೆಲ್ಲ ತಂದು ಕೊಡಿ ಮ್ಯಾಮ್ ಓಕೆ ಮ್ಯಾಮ್ ಕೊಡ್ತೀವಿ ತ್ಯಾಂಕ್ ಯು ಓಕೆ ತ್ಯಾಂಕ್ ಯು